ಹಲೋ ಸರ್ ಪಾಶಾ ಕ್ಲೀನಿಕಾ ಸರ್ ನನಗೆ ಸ್ವಲ್ಪ ಬಿದ್ದು ಗಾಯ ಬೈಕ್ ಓಡಸ್ಬೇಕರೆ ಬಿದ್ಬಿಟ್ಟಿದ್ದೀನಿ ಸರ್ ಹಾಂ ಹೌದು ಹೌದು ಕಾಲೆಲ್ಲ ತರ್ಚಿ ಹೋಗ್ಬಿಟ್ಟೈತೆ ಸರ್ ಕೇಳಸ್ಕೊಳ್ಳಿ ಫುಲ್ಲೂ ಸರ್ ಕಾಲು ಬೆನ್ನು

ಅದೇ ಸರ್ ಫುಲ್ ಮೈ ಎಲ್ಲ ತರ್ಚಿ ಹೋಗ್ಬಿಟೈತೆ ಸೆಪ್ಟಿಕ್ ಸೆಪ್ಟಿಕ್ ತರ ಆಗ್ಬುಟೈತೆ ಸರ್ ನಿಮ್ಮದು ಕ್ಲೀನಿಕ್ ಬಂಡಿಪಾಳ್ಯದಲ್ಲಿ ತಾನೇ ಓಕೆ ಸರ್ ಸರ್ ಶಾಪ್ ಟೇಮಿಂಗ್ಸ್ ಏನು ನಿಮ್ಮದು ಕ್ಲೀನಿಕ್ದು ಹಾಂ ಸರ್

ಸರ್ ಆಮೇಲೆ ಬೇರೆ ಥರ ಡಾಕ್ಟರ್ಸ್ಗೆ ಆಮೇಲೆ ಏನಂದರೆ ಎಲ್ಲ ಒಳ್ಳೆಯ ಚೆಕಪ್ ಮಾಡಿ ಟಿ ಟಿ ಇಂಜೆಕ್ಷನ್ ಎಲ್ಲ ಹಾಕಿ ಎಲ್ಲ ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಎಲ್ಲ ಮಾಡಿ ಕೊಡ್ಬೇಕು ಸರ್ ಸರ್ ಅದೇ ಸರ್ ನಮಗೆ ಒಬ್ಬರು ರಿಲೇಟಿವು ರೆಫರ್ ಮಾಡಿದ್ದು ನಿಮ್ಮದು ಪಾಶಾ ಕ್ಲೀನಿಕ್ ಅಂದ್ಬುಟ್ಟು ಅಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಪೇಷಂಟ್ಸ್ಗೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದಿದ್ದಕ್ಕೆ ನಾನು ನಿಮಗೆ ಕಾಲ್ ಮಾಡಿರೋದು ಸರ್ ಅದೇ ಓಕೆ ಸರ್ ಡಾಕ್ಟ್ರ್ ಹೆಸ್ರು ಏನು ಹೌದಾ ಸರ್ ಓಕೆ ಸರ್ ಆಯಿತು ಆಯಿತು ಸರ್